ನಾವು ಸದಾಶಿವ ನಗರದಿಂದ ಕಾಲ್ ಮಾಡ್ತಿರೋದು ವಿಜಯಲಕ್ಷ್ಮಿ ಹೋಟೆಲ್ ತೆರೆದಿದೆಯೇ ಎಂದು ತಿಳಿಸಿ ಇವತ್ತು ವಿಶೇಷವಾದ ದಿನ ಇರುವಂಥ ಕಾರಣ ಸ್ವಲ್ಪ ನಿಮ್ಮ ಹೋಟೆಲ್ಲಿರೊ ರುಚಿಕರವಾದ ಊಟಗಳ ಬಗ್ಗೆ ತಿಳಿಸ್ಕೊಡಿ ಆಮೇಲೆ ಮಧ್ಯಾಹ್ನದ ಊಟ ನಾವೀಗ ತರಿಸ್ಕೊಳ್ಬೇಕಾಗಿದೆ ನಿಮ್ಮಲ್ಲಿ ದೊರೆಯುವ ರುಚಿಕರವಾದ ಪದಾರ್ಥಗಳು ಇದೆ ಎಂದು ನಮ್ಗೆ ತಿಳಿಸಿ